ಕಲೆ ಪ್ರತಿಯೊಬ್ಬರಿಗು ಇರುತ್ತೆ ಅದು ಕಲೆ ಬೇರೆಬೇರೆ ವಿಧದಲ್ಲಿರುತ್ತೆ ನನಗೀಗ್ ಬಂದಂಥ ಕಲೆ ಒಂದು ಚಿತ್ರ ಬಿಡಿಸೋದಂಥದ್ದು ಚಿತ್ರ ಬಿಡಿಸೋದಂಥದ್ದು ಇದು ನನ್ನ ರಕ್ತಗತವಾಗಿದ್ದು ಬಂದಿರ್ಬೌದು ಅಂತ ಹೇಳ್ತಿದಿನಿ ನಾನು ಯಾಕಂತೆಳಿದ್ರೆ ನಮ್ಮಮನೆಲ್ ಯಾರು ಕಲಾವಿದ್ರು ಇಲ್ಲ ಕಲಾವಿದ್ರು ಇದ್ರು ಕೂಡ ಬೇರೆಬೇರೆ ಒಂದು ವಲಯಗಳಲ್ಲಿ ಇದಾರೆ ಕಲಾವಿದ್ರು ನನಗಿದು ಬಂದಿದ್ದು ನನ್ನ ಪುಣ್ಯನೊ ಏನೋ ಗೊತ್ತಿಲ್ಲ ಅಂತೇಳ್ತಿನಿ ಕಲೆಬಂದಿದ್ದು ಇದು ನಾನು ಒಂದು ಶಾಲಾ ಒಂದು ವಾರ್ಷಿಕೋತ್ಸವ ಆಯಿತು ಅಥ್ವ ಬೇರೆಬೇರೆ ಒಂದು ಸ್ಪರ್ಧೆಗಳಲ್ಲಿ ನಾನು ನನ್ನ ಚಿತ್ರಕಲೆಯನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೆ ಆ ಟೈಮಲ್ಲಿ ನನಗೆ ಮನೇಯಲ್ಲಿ ಸ್ವಲ್ಪ ಬಡತನ ಹಾಗಾಗಿ ಆವಾಗ ಬಣ್ಣಗಳ ತಗೊಂಡು ನಮಗ್ ಬಣ್ಣ ವಾಯ್ ಬಣ್ಣನೆಲ್ಲ ತುಂಬಕೆಲ್ಲ ಆಗ್ತಿರಲಿಲ್ಲ ಹಂಗೆ ನಾವು ಪೆನ್ಸಿಲಿಂದಾನೇ ಬರೀತ ಇದು ಬರ್ದಿದ್ದು ಎಷ್ಟೋ ಒಂದು ಅನುಭವಗಳನ್ನು ತುಂಬ ಹಂಚ್ಕೊಂಡಿದಿನಿ ಇದ್ರಿಂದ ತುಂಬ ಕಲ್ತಿದಿನಿ ಯಾಕಂದರೆ ನಾನೂ ಎಲ್ಲಿ ಒಂದು ತರಬೇತಿಗೆ ತರಬೇತಿಗಂತು ಹೋಗಿಲ್ಲ ಯಾವುವು ಒಂದು ತರಬೇತಿ ಶಾಲೆಗೆ ಇದು ನಾನು ಸ್ವಂತವಾಗಿ ಕಲ್ತಿರೋಂಥ ವಿದ್ಯೆ ಯಾವುವು ಒಂದು ನನಗೆ ಗುರು ಕೂಡ ಇಲ್ಲ ಇದರಲ್ಲಿ ವಿದ್ಯೆ ಈ ಒಂದು ಚಿತ್ರಕ್ಕೆ ಚಿತ್ರಕಲೆಗೆ

ಸಿಗೋಂಥವನ್ನ ಬಣ್ಣಗಳಲ್ಲಿ ತಗೋಂಡು ಅಂದರೆ ಕೆಚ್ಪೆನ್ ಅಂತ ಯೂಸ್ ಮಾಡ್ತಿದ್ದಿವಿ ಆವಾಗೆಲ್ಲ ಅದು ಮತ್ತು ಮೇಣದ ಬಣ್ಣ ಅಂತ ಬರ್ತಿತ್ತು ಕ್ರಯನ್ಸ್ ಅಂತ ಬರುತ್ತಲ ಅದನ್ನೆಲ್ಲಾ ತಗೋಂಡ್ ನಾವು ಜಾಸ್ತಿ ಯೂಸ್ ಮಾಡ್ತಿದ್ವಿ ವಾಟ್ರ್ ಪೇಂಟ್ ಅವೆಲ್ಲ ನಮಗೆ ಸ್ವಲ್ಪ ತಿಳುವಳಿಕೆ ಬಂದಾಗಿಂದ ಈ ವಾಟ್ರ್ ಪೇಂಟ್ ಇವೆಲ್ಲ ಯೂಸ್ ಮಾಡ್ತಾಯಿದ್ವಿ ಮತ್ತು ಇದಕ್ಕೆ ನನಗ್ ಪ್ರೇರಣೇ ಬೆಂಬಲಂತ ಏನಿಲ್ಲ ಮನೆಯಲ್ಲಿ ಸಪೋರ್ಟ್ ಮಾಡೋರ್ ಮಾಡು ಚೆನ್ನಾಗ್ ಮಾಡ್ತಿಯ ಜಾಸ್ತೀ ತುಂಬ ಎಲ್ಲ ಚೆನ್ನಾಗ್ ಮಾಡ್ತಿಯಾ ಅಂತಂದೆಲ್ಲ ಜಾಸ್ತಿಯಲ್ಲ ಕೊಪ್ರೆಟ್ ಮಾಡೋವ್ರ್ ಸಹಕಾರ ಮಾಡೋವ್ರ್ ಇದಕ್ಕೆ ನನಗೇ ಪ್ರೇರಣೆ ಮತ್ತು ಅಥ್ವ ಇದಕ್ಕೆ ನನಗೆ ಒಂದು ಸ್ಪೂರ್ತಿ ಅಂತ ಅನ್ನೊದೆ ಯಾರೆನಿಲ್ಲ ಇದು ಸ್ವಂತ್ವಾಗೇ ಕಲ್ತಿದ್ದು ನಾನು ಯಾರನ್ನು ನೋಡಿ ನಾನು ಮಾಡಬೇಕು ಅಂತ ನಂಗೆ ಬರಲಿಲ್ಲ ನನ್ನಲ್ಲಿ ಇದೇನು ನನಗೇ ಒಂದು ಬಂತು ಅದಾಗಿ ನಾನು ಕಲಿತ್ಕೊಂಡೆ ಕೆಲವೊಂದು ಟೈಮಲ್ಲಿ ಈಗ ನಮಗೆ ವಿಜ್ಞಾನ ಒಂದು ವಿಷಯದಲ್ಲಿ ಚಿತ್ರಗಳು ಈಗ ಕಣ್ಣಿನ ಚಿತ್ರ ಆಗಿರ್ಬೌದು ಮೆದುಳಿನ ಚಿತ್ರ ಆಗಿರ್ಬೌದು ದಾಸವಾಳ ಹೂವಿನ ಚಿತ್ರ ಆಗಿರ್ಬೌದು ಇವೆಲ್ಲ ತುಂಬ ಚೆನ್ನಾಗ್ ಬಿಡಿಸ್ತಿದೆ ನಾನು ಒಂದು ಶಾಲಾ ದಿನಗಳಲ್ಲಿ ಇದರಲ್ಲಿ ಬಿಡಿಸ್ದಾಗ ಒಂದಿನ ಮೇಡಮ್ಮು ತುಂಬ ಚೆನ್ನಾಗ್ ಬರೀತಿಯ ನೀನು ಯಾಕೆ ಡ್ರಾಯಿಂಗ್ ಕ್ಲಾಸಿಗೆ ಹೋಗ್ಬಾರ್ದು ಅಂತಂದೇಳಿದ್ರು ಆವಾಗ ಇಲ್ಲ ಮೇಡಮ್ ನನಗೆ ಇದು ಬಟ್ ಬಿಡಿಸ್ತೀನಿ ಅದಕ್ಕೆಲ್ಲ ಅವಕಾಶ ಇದೆ ಆದರೆ ತುಂಬ ಎಲ್ಲ ಖರ್ಚಾಗತ್ತಲ ಮೇಡಮ್ ಡ್ರಾಯಿಂಗ್ ಕ್ಲಾಸಿಗೆ ಹೋದರೆ ಪ್ರತಿಯೊಂದನ್ನು ನಾವು ತಗೋಂಬೇಕ್ ಪರ್ಚೆಸ್ ಮಾಡಬೇಕಾಗತ್ತೆ ಹಾಗಾಗಿ ನಮಗಿಷ್ಟು ಕೊಟ್ಟು ಓದ್ಸೋಕೆ ಮನೆಗಾಗೋಲ್ಲ ಮೇಡಮ್ ಇದ್ದಿದ್ರಲ್ಲೆ ಮಾಡ್ಕೊಂಡ್ ಬಟ್ ನೊಡೋಣ ಮೇಡಮ್ ಹಂಗೆನಾ ಅವಕಾಶ ಬಂದರೆ ಹೋಗೋಣ ಅಂತಂದು ಹೇಳ್ತಿದ್ದೆ ನಾನು ಮತ್ತು ಇದರಲ್ಲಿ ಶಾಲಾದಿನಗಳಂದರೆ ಪ್ ಈಗ ಒಂದು ಸ್ಪರ್ಧೆ ಇರುತ್ತಲ್ಲ ಆವಾಗ ಸ್ಪರ್ಧೆ ಮಾಡುವಾಗ ಬೇರೆ ಎಲ್ಲ ತುಂಬ ಬಣ್ಣಗಳನ್ನು ತಗೋಬಂದೆಲ್ಲಾ ತುಂಬ ಚೆನ್ನಾಗ್ ಬಡಿತ ಮಾಡ್ತಾಯಿದ್ರು ನಮಗೆ ಇವು ಇವೆಲ್ಲ ಬಣ್ಣಗಳೆಲ್ಲ ಸಿಗ್ತಿರಲಿಲ್ಲ ನಾವು ಇರೋಂಥದ್ರಲ್ಲೇ ಅಂದರೆ ಕ್ರಯನ್ಸು ಮತ್ತು ಇವೆಲ್ಲ ಸ್ಕೆಚ್ಪೆನ್ಸ್ ವಾಟ್ರ್ ಸ್ಕೆಚ್ ಪೆನ್ ಮಾತ್ರ ಅವ್ನೆಲ್ಲ ಯೂಸ್ ಮಾಡಿ ಅದನ್ನು ಮಾಡ್ತಿದ್ವಿ ಆದರೆ ಅವಾಗೆಲ್ಲ ಸೆಕೆಂಡು ದ್ವಿತೀಯ ಸ್ಥಾನಗಳನ್ನ ನಾವು ಪಡ್ಕೊಂಡ್ ಒಂದು ಬಹುಮಾನವನ್ನು ಪಡ್ಕೊಂಡಿದೀವಿ ಶಾಲಾ ಶಾಲಾ ಒಂದು ದಿನಗಳಲ್ಲಿ ಮತ್ತು ಬೇರೆ ಕಡೆ ಅಂತ ಸ್ಪರ್ಧೆ ಮಾಡೋಕ್ಕಾಗಿಲ್ಲ ಯಾಕಂದರೆ ಅಂದೇಳಿದರೆ ಅಷ್ಟು ಒಂದು ಇದ್ರ ಬಗ್ಗೆ ನಾಲೆಡ್ಜ್ ಇರಲಿಲ್ಲ ಅಲ್ಲ ಹಾಗಾಗಿ ಬೇರೆ ಕಡೆನು ಇದು ಮಾಡಿಲ್ಲ ಬ ಎ ನನಗ್ ಮಾತ್ರ ಗೊತ್ತಿದಂಗೆ ನಾವು ಮಾ ಬರ್ದು ಇದು ಮಾಡ್ತಿದ್ದೀವಿ ಅದು ಬಿಟ್ಟರೆ ಬೇರೆ ಎಲ್ಲು ಸ್ಪರ್ಧೆ ಅಂತು ಇದು ಮಾಡಿಲ್ಲ